ತೋಟಗಾರಿಕೆ ಅಂದರೆ ನನಗೆ ಮೊದಲಿಂದಲೂ ಅಷ್ಟಕ್ಕಷ್ಟೇ ಮೊದಲು ನಾವು ಸಿಟಿಯಲ್ಲಿ ಹುಟ್ಟಿ ಬೆಳೆದದ್ರಿಂದ ನಮಗೆ ಮನೆಯ ಸುತ್ತ ಗಿಡಗಳನ್ನು ಬೆಳೆಸಲಿಕ್ಕೆ ಅಷ್ಟು ಜಾಗ ಇರಲಿಲ್ಲ ಆವಾಗ ಗಿಡಗಳನ್ನು ಬೆಳೆಸುದು ಮರ ಹತ್ತುವುದು ಮರದ ಹಣ್ಣುಗಳನ್ನು ಕಿತ್ತುಕೊಳ್ಳುದು ಅದೆಲ್ಲ ನಮಗೆ ಗೊತ್ತೇ ಇಲ್ಲ ಬಾಲ್ಯದಲ್ಲಿ ಊರಿಗೆ ಬಂದಾಗ ಮರ ಸುತ್ತಮುತ್ತ ಮರ ಗಿಡಗಳನ್ನೆಲ್ಲ ನೋಡುವಾಗ ಖುಷಿ ಆಗ್ತಿತ್ತು ಹಾಗೆ ದೊಡ್ಡದಾಗ್ತಾ ಆಗ್ತಾ ಬೆಳಿತಾ ಇದ್ದ ಹಾಗೆ ಸ್ವಂತ ಮನೆ ಅಂತ ಆಗುವಾಗ ಮನೆಯ ಸುತ್ತ ಗಿಡಗಳನ್ನು ಬೆಳೆಸಬೇಕು ಎಂಬ ಒಂದು ಪ್ರೇರಣೆ ಆಯಿತು ನನಗೆ ಇದಕ್ಕೆ ಬೇರೆ ಪ್ರೇರಣೆ ಅಂದರೆ ನನ್ನ ಗೆಳತಿ ನನ್ನ ಗೆಳತಿ ಲಕ್ಷ್ಮೀ ಅವಳು ಮನೆಯಲ್ಲಿಯೇ ಟೆರೇಸ್ ಗಾರ್ಡನಿಂಗ್ ಎಲ್ಲ ಮಾಡಿ ವಿಧ ವಿಧವಾದ ತರಕಾರಿಗಳನ್ನ ಹೂಗಳನ್ನು ಬೆಳೆಸ್ತಾ ಇದ್ಳು ಅದನ್ನು ನೋಡಿ ನನಗೂ ನನ್ನ ಮನೆಯ ಸುತ್ತ ಗಿಡಗಳನ್ನು ಬೆಳೆಸಬೇಕು ಅಂತ ಆಸೆ ಆಯಿತು ಅವಳೇ ನನಗೆ ಪ್ರೇರಣೆ ಮತ್ತು ಅದು ಹೇಗೆ ಮಾಡ್ಬೌದು ಅಂತೆಲ್ಲ ಕೇಳಿಕೊಳ್ತಾ ಇದ್ದೆ ನಾನು ಹಾಗೆ ಮನೆಯ ಸುತ್ತ ಹೂವಿನ ಗಿಡಗಳು ದಾಸವಾಳ ಗುಲಾಬಿ ಸೇವಂತಿಗೆ ಮಲ್ಲಿಗೆ ಈ ಗಿಡಗಳನ್ನು ನೆಟ್ಟೆ ನನ್ನ ಅತ್ತಿಗೆ ಮಗಳು ಸೌಮ್ಯಾ ನನಗೆ ಕೆಲವು ತರಕಾರಿ ಬೀಜಗಳನ್ನು ಕೊಟ್ಟಿದ್ಳು ಅದನ್ನೆಲ್ಲ ಬಿತ್ತಿದಾಗ ಅಲಸಂದೆ ತೊಂಡೆಕಾಯಿ ಬಸಳೆ ಇದೆಲ್ಲ ನನಗೆ ಸಿಕ್ಕಿತ್ತು ಭಾರಿ ಖುಷಿ ಆಯಿತು ಹಾಗೆ ಅದರಿಂದಾಗಿ ನನಗೆ ತೋಟಗಾರಿಕೆಯಲ್ಲಿ ಸ್ವಲ್ಪ ಆಸಕ್ತಿ ಮೂಡಿತು ಮತ್ತು ನಮ್ಮ ಪಕ್ಕದ ಖಾಲಿ ಸೈಟು ಅಲ್ಲಿ ಮಣ್ಣು ಹಾಕಿ ಗಿಡಗಳನ್ನು ನೆಟ್ಟು ಗೆಣಸು ಬಾಳೆ ತೆಂಗು ತರಾವರಿ ಗಿಡಗಳನ್ನು ನೆಟ್ಟಿದ್ದೇವೆ ಈಗ ಅದಕ್ಕೆ ನೀರು ಹಾಕಿ ಪೋಷಿಸ್ತಾ ಇದ್ದೇನೆ ಹಾಗೆ ನಮ್ಮ ಮನೆಯಲ್ಲಿಯೇ ಬೆಳೆದ ತರಕಾರಿ ಹಣ್ಣುಗಳು ಅಂತ ಹೇಳುವಾಗ ನಮಗೆ ಬಹಳಷ್ಟು ಖುಷಿ ಆಗ್ತದೆ ಮತ್ತು ಸಾವಯವ ಗೊಬ್ಬರ ಸಾವಯವ ತರಕಾರಿಗಳ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಹಾಗೆಯೇ ಅದನ್ನು ಬೆಳೆಸಬೇಕು ನಾನು ಉತ್ಪಾದಿಸಬೇಕು ಅಂತ ಹೇಳಿ ನನಗೆ ಒಂದು ಆಸೆ ಇತ್ತು ಹಾಗೆ ಆ ರೀತಿಯಲ್ಲಿ ನಾನು ಅದನ್ನು ಬೆಳೆಸಿದೆ ಎಂಬ ಒಂದು ಆತ್ಮತೃಪ್ತಿ ಇದೆ ಹಾಗೆ ಬಹಳ ಖುಷಿ ಆಗ್ತದೆ ನನಗೆ